ನನಗೆ ಟ್ರೆಕಿಂಗ್ ಅಂದರೆ ತುಂಬಾನೇ ಇಷ್ಟ ನಾನು ಯಾವಾಗಲೂ ನನ್ನ ಬಿಡುವಿನ ಸಮಯದಲ್ಲಿ ಟ್ರೆಕಿಂಗಾಗಿ ದೂರ ದೂರದ ಸ್ಥಳಗಳಿಗೆ ಹೋಗ್ತಾ ಇರ್ತೇನೆ ನಾನು ನನ್ನ ಸ್ನೇಹಿತರು ಎಲ್ಲರು ಸೇರಿ ಹೋಗ್ತೇವೆ ನನಗೆ ಸುಮಾರು ಏಳರಿಂದ ಎಂಟು ಜನ ಸ್ನೇಹಿತರಿದ್ದಾರೆ ನಾವು ಭೇಟಿಯಾದಾಗೆಲ್ಲ ಎಲ್ಲಾದರೂ ದೂರದ ಸ್ಥಳಗಳಿಗೆ ತಿರುಗಾಡಲು ಹೋಗುವ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೇವೆ ನನ್ನ ಎಲ್ಲ ಸ್ನೇಹಿತರಿಗೂ ಟ್ರೆಕಿಂಗ್ಗೆ ಹೋಗುವುದು ಹೇಳಿದರೆ ತುಂಬಾನೇ ಇಷ್ಟ ಎರಡು ಮೂರು ವರ್ಷಗಳಲ್ಲಿ ನಾವು ಕುದುರೆಮುಖ ಕ್ಯಾತ್ಯಾನಮಕ್ಕಿ ಮುಳ್ಳಯ್ಯನಗಿರಿ ಕೊಡಚಾದ್ರಿ ಹೀಗೆ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇವೆ ನಾವು ಪ್ರತಿ ಬಾರಿ ಟ್ರೆಕಿಂಗ್ ಹೋಗುವಾಗ ಬೆಳಗಿನ ಜಾವ ಸುಮಾರು ನಾಲ್ಕರಿಂದ ಐದು ಗಂಟೆಗೆ ಎದ್ದುಕೊಂಡು ಹೊರಡ್ತೇವೆ ಅದಲ್ಲದೆ ನಾವು ಬೆಳಗಿನ ಜಾಮ ಹೊರಡುವುದು ಬೈಕಿನಲ್ಲೇ ಹೊರಡ್ತೇವೆ ಕಳೆದ ಬಾರಿ ನಾವು ಭೇಟಿ ಕೊಟ್ಟ ಜಾಗ ಅಂತ ಹೇಳಿದರೆ ಕುದುರೆಮುಖದ ಕ್ಯಾತ್ಯಾನಮಕ್ಕಿ ಎನ್ನುವ ಜಾಗ ಅಲ್ಲಿ ನಾವು ಸುಮಾರು ಹತ್ತರಿಂದ ಹನ್ನೆರಡು ಮಂದಿ ಬೈಕಿನಲ್ಲೇ ಸವಾರಿಯನ್ನು ಪ್ರಾರಂಭಿಸಿದ್ವಿ ಬೇಗ ಹೊರಟ ಕಾರಣದಿಂದ ನಾವು ಕುದುರೆಮುಖಕ್ಕೆ ಹೋಗುವ ದಾರಿಯಲ್ಲಿ ಅಲ್ಲಿ ಒಂದು ಇರುವ ಹೋಟೆಲ್ನಲ್ಲಿ ಬೆಳಗಿನ ತಿಂಡಿಯನ್ನು ಮುಗಿಸಿದ್ವಿ ನಾವು ನಂತರ ಕುದುರೆಮುಖದಿಂದ ಹೊರಟು ಕ್ಯಾತ್ಯಾನಮಕ್ಕಿ ಎನ್ನುವ ಪ್ರದೇಶ ತಲುಪುವಾಗ ಸುಮಾರು ಹನ್ನೊಂದು ಮೂವತ್ತು ಆಗಿತ್ತು ಅಲ್ಲಿನ ವಾತಾವರಣ ಹಾಗೂ ಪ್ರಕೃತಿ ಸೌಂದರ್ಯ ಉಂಟಲ್ಲ ಅದು ತುಂಬಾನೇ ಚೆಂದ ಆಗಿತ್ತು ಅದಲ್ಲದೆ ಸರಿಯಾಗಿ ರಸ್ತೆ ಇಲ್ಲದ ಕಾರಣ ನಾವು ಮಣ್ಣಿನ ರಸ್ತೆಯಲ್ಲೇ ಸಾಗಬೇಕಿತ್ತು ಅದಕ್ಕಾಗಿ ನಾವು ಸುಮಾರು ಒಂದುವರೆ ಸಾವಿರದಷ್ಟು ದುಡ್ಡನ್ನು ನೀಡಿ ಜೀಪಿನಲ್ಲಿ ಪ್ರಯಾಣ ಬೆಳೆಸಿದ್ವಿ ನಾವು ತಲುಪಬೇಕಾದ ಜಾಗ ಗುಡ್ಡ ಪ್ರದೇಶವಾಗಿತ್ತು ಅಲ್ಲಿ ನಾವು ತಲುಪಿದಾಗ ಸುಮಾರು ಗಂಟೆ ಹನ್ನೆರಡು ಮೂವತ್ತು ಆಗಿತ್ತು ಆ ಹನ್ನೆರಡು ಮೂವತ್ತು ಹೇಳುವಂತಹ ಬಿಸಿಲಿನ ಸಮಯದಲ್ಲಿಯೂ ಕೂಡ ತುಂಬಾನೇ ಚಳಿ ಇತ್ತು ಸುತ್ತಲೂ ಹಸಿರಿನ ವಾತಾವರಣ ಇರ್ಬೋದು ಅಥವಾ ಏನು ಹೇಳ್ತೇವೆ ಸುತ್ತಲಿನ ಗಿಡ ಮರ ಇರ್ಬೋದು ಅಥವಾ ಬೆಟ್ಟ ಗುಡ್ಡಗಳಿರ್ಬೋದು ನಮ್ಮ ಮೈ ಹತ್ತಿರದಿಂದಲೇ ಮೋಡಗಳು ಹಾದು ಹೋಗ್ತಾ ಇದ್ವಿ ನಮ್ಮ ಹೋಗ್ತಾಯಿತ್ತು ನನಗಂತೂ ತುಂಬಾನೇ ಖುಷಿ ಆಯಿತು ನಾವು ಆಗಲೇ ಡಿಸೈಡ್ ಮಾಡಿದ್ವಿ ಇನ್ನು ಹೋದರೆ ಇಂತಹ ಪ್ರದೇಶಗಳಿಗೇ ಹೋಗಬೇಕು ಅಂತ ಹೇಳಿ ಆಗ ಡಿಸೈಡ್ ಮಾಡಿದ್ವಿ